ಅದೇ ನಾವೀಗ ಬಟ್ಟೆ ಒಗಿಲಿಕ್ಕಾಗಿ ರಾಜ್ ಸೋಪ್ ಅಂತ ಉಂಟು ಅದೇ ನಾವು ಸಹ ಒಗಿತಿದ್ವಿ ಅಂದರೆ ಅದು ಅಂದರೆ ಒಳ್ಳೆಯ ಪರಿಮಳ ಉಂಟು ಮತ್ತು ಅಂದರೆ ಅದು ಬೇಗ ಕರಗುವುದು ಮಾತ್ರ ಸೋಪು ಅಂದರೆ ಅದೇ ಅದಕ್ಕೆ ಹೆಚ್ಚು ಜನ ಅದೇ ಹೇಳುವುದು ಒಂದು ಸೋಪು ಒಂದು ದಿವಸ ಸಹ ಬರೋಲ್ಲ ಹೇಳಿ ಅಷ್ಟು ಬೇಗ ಕರ್ಗೋದು ಅಂದರೆ ಮಾತ್ರ ಬಟ್ಟೆ ಎಲ್ಲ ಒಳ್ಳೆಯ ಕ್ಲೀನ್ ಆಗ್ತದೆ ಆದರೆ ಅದು ಆ ಥರ ಕರಗಿದರೆ ಅದು ದಿವಸ ಅದು ಒಂದು ಸೋಪಿಗೆಲ್ಲ ಹತ್ತು ರೂಪಾಯಿ ಎಲ್ಲ ಬೀಳ್ತದೆ ಅದೇ ದಿವಸ ಒಂದು ಸ ಒಂದು ದಿವ್ಸಕ್ಕೆ ಒಂದು ಸೋಪು ಬೇಕಾದರೆ ತಿಂಗ್ಳಿಗೆ ಎಷ್ಟು ಸೋಪ್ ಬೇಕಾಗ್ತದೆ ಹಾಗಾಗಿ ಎಲ್ಲ ಈಗ ಎಲ್ಲ ಅಂದರೆ ಕೆಲವರೆಲ್ಲ ಆ ಸೋಪೆಲ್ಲ ತೆಗೊಳ್ಳುದು ಬಿಟ್ಟಿದ್ದಾರೆ ಅಂದರೆ ಎಲ್ಲರ ಬಾಯಲ್ಲಿ ಅದೇ ಅದು ಕರಗ್ತದೆ ಕರ ಬೇಗ ಕರಗ್ತದೆ ಹೇಳಿ ಹಾಗಾಗಿ ಎಲ್ಲ ಈಗ ಬೇರೆ ಬೇರೆ ಸೋಪ್ ಎಲ್ಲ ತೆಗೊಳ್ತಾರೆ ಆ ಸೋಪ್ ತೆಗೊಳ್ಳುದು ಸ್ವಲ್ಪ ಕಮ್ಮಿ ಮಾಡಿದಾರೆ